ಹಲೋ ಹಲೋ ಸರ್ ನಮ್ಮ ಮಗಳು ಅವ್ಳಿಗೆ ಹುಷಾರಿಲ್ಲ ಅದಕ್ಕಾಗಿ ಎರಡು ದಿನ ಊರಿಗೋಗ್ತಿದ್ದೀವಿ ಸರ್ ಆಸ್ಪತ್ರೆಗೆ ಅದಕ್ಕಾಗಿ ಎರಡು ದಿನ ರಜೆ ಕೊಡ್ತೀರ ಆ ಸರ್ ಅದೇ ಜ್ವರ ಕೆಮ್ಮು ಆಗಿದೆ ನಾವು ಹಳ್ಳಿಯಲ್ಲಿರೋದರಿಂದ ನಗರಕ್ಕೆ ಹೋಗಿ ತೋರ್ಸ್ಕೋಬರಬೇಕು ಆ ಹೌದು ಮೂತ್ರ ಹಾಂ ಇಲ್ಲ ಹುಷಾರಿಲ್ಲ ಆ ಅದೆ ಇಲ್ಲಾದ್ರೆ ಒಂದು ದಿನ ಆದರೂ ರಜೆ ಕೊಡ್ರಿ ಆ ಹೌದು ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಅದಕ್ಕಾಗಿ ಕೇಳಿದ್ವಿ ಸರ್ ಆ ಸರ್ ಯಾವ್ಯಾವ ಟೆಶ್ಟ್ ಇದೆ ಸರ್ ಯಾವ್ಯಾವ ಟೆಶ್ಟ್ ಇದೆ ಆ ಸರ್ ಎಷ್ಟು ಮಾರ್ಕ್ಸಿಂದು ಸರ್ ಆ ಅದೇ ಸರ್ ರಜೆ ಕೊಟ್ರೆ ಕರ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಮಧ್ಯಾಹ್ನ ಬಂದು ಕರ್ಕೊಂಡು ಹೋಗ್ತೀವಿ ಟೆಶ್ಟ್ ಮುಗಿಸಿಕೊಂಡು ಆ ಸರಿ ಸರ್